ಇಪ್ಪತ್ತ್ನಾಲ್ಕು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇಪ್ಪತ್ತ ಎಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಹತ್ತೊಂಬತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹದಿನೇಳು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತೆರೆಡು ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತ ಮೂರು